ಪರಿಸರ ಅಂದರೆ ನಮ್ಮದು ಇದು ಸುತ್ತಮುತ್ತಲಿನ ವಾತಾವರಣ ಗಾಳಿ ಬೆಳಕು ನೀರು ಇವೆಲ್ಲ ನಮಗೆ ಮುಖ್ಯವಾಗಿ ಬೇಕಿರೋದು ಇವುಗಳು ಬೇಕಂದರೆ ಗಿಡ ಮರಗಳನ್ನು ನಾವು ರಕ್ಷಿಸಲೇಬೇಕು ಪರಿಸರವನ್ನು ಕೂಡ ಸ್ವಚ್ಛವಾಗಿ ಇಡಲೇಬೇಕು ಇಲ್ಲಂದರೆ ಗಾಳಿ ನೀರು ಎಲ್ಲವೂ ಅಶುದ್ಧವಾಗಿ ಬಿಡುತ್ತೆ ಬೆಳಕೂ ಕೂಡ ನಮಗೆ ಸರಿಯಾಗಿ ಸಿಗಲ್ಲ ಇಂದಿನ ದಿನಗಳ ಏನಾಗ್ತಿದೆ ಅಂದರೆ ಮಾನವ ಮತ್ತು ಇನ್ನಿತರ ಚಟುವಟಿಕೆಗಳಿಂದ ಎಲ್ಲವೂ ಪರಿಸರ ಹಾಳಾಗ್ತಿದೆ ತೀರ ಅಪಾಯಕಾರಿ ವಿಷಯ ಇದು ಆ್ಯಕ್ಚುಲಿ ಹೇಳಬೇಕಂದ್ರೆ ಮಾನ್ ಭೂಮಿಯಲ್ಲಿ ಮಾನವನ ಜೀವನ ಮತ್ತು ಇನ್ನಿತರ ಜೀವನಗಳು ಕಷ್ಟಕರವಾಗಿದೆ ನಾವೀಗ ಪರಿಸರದ ಸಂರಕ್ಷಣೆ ಮಾಡದೇ ಹೋದರೆ ನಾವು ಮುಂದಿನ ಪೀಳಿಗೆಗೆ ಇನ್ನೂ ಕಷ್ಟ ಆಗುತ್ತೆ ಪರೀಶರರ ನಾವು ಹೇಗೆ ರಕ್ಷಿಸ್ಬೋದಂದರೆ ಇದಕ್ಕೆ ಕೆಲವೊಂದು ಮಾರ್ಗಗಳನ್ನು ನಾವೇ ಪಾಲಿಸ್ಬೋದು ಒಂದು ವಾಹನ ಬಳಕೆಗಳನು ತಗ್ಗಿಸಬೇಕು ಇದರಿಂದ ವಾಹನ ಬಳಕೆ ಕಮ್ ಕಮ್ಮಿ ಮಾಡುದರಿಂದ ಬಳಕೆ ಅಂದರೆ ಈಗ ವಾಯುಮಾಲಿನ್ಯ ಆಗಲ್ಲ ಶಬ್ದಮಾಲಿನ್ಯಗಳಾಗಲ್ಲ ಇದರ ಅಸಮತೋಲ್ನ ಉಂಟಾಗೋದಿಲ್ಲ ಇದರಿಂದ ಗಿಡ ಮರಗಳಿಗೂ ಒ ಒಳ್ಳೆಯದು ಮತ್ತೊಂದು ಹೆಚ್ಚುತ್ತಿರುವ ತಾಪಮಾನದಿಂದ ಪರ್ಸರ್ದದ್ದು ಅಸಮತೋಲನ ಕೂಡ ಆಗ್ತಾ ಇದೆ ಹಸಿರು ಅನಿಲಗಳು ಹೆಚ್ಚಾಗಿ ರೆಫ್ರಿಜ್ರೇಟರು ಎ ಸಿ ಫ್ರಿಜ್ ಮುಂತಾದವುಗಳು ಬಳಸುದ್ರಿಂದ ಕೂಡ ನಾವು ನಿಮ್ಮತವಾಗಿ ಮಾಡಬೇಕು ನವೀಕರಣ ಕಟ್ಟಡಗಳನ್ನ ತಡಿಬೇಕು ಹೊಸ ಹೊಸ ಎಲ್ಲಿ ಎಲ್ಲ ಮೊದಲು ಎಲ್ಲ ತುಂಬ ಕಡೆ

ಯಾಕಂದರೆ ಈ ಹೊಸ ಕಟ್ಟಡ ಕಟ್ಟುವಾಗೆಲ್ಲ ನಾವು ಮರ ಗಿಡಗಳನ್ನು ನಾಶ ಮಾಡ್ತಾ ಇದ್ದೇವೆ ಇದರಿಂದ ಏನಾಗುತ್ತೆ ಹಸಿರು ಸಿಗಲ್ಲ ಹಸಿರು ಸಿಗಲಿಲ್ಲ ಅಂದರೆ ಏನಾಗುತ್ತೆ ನಮಗೆ ಪ್ಯೂರ್ ಆಮ್ಲಜನಕನೂ ಸಿಗಲ್ಲ ನಮಗೆ ಉಸಿರಾಟಕ್ಕೂ ತೊಂದರೆ ಹೊತ್ತೊತ್ತಿಗೆ ಏನು ಮಳೆ ಬರುತ್ತೆ ಆ ಮಳೆ ಬರಲ್ಲ ಇದರಿಂದ ತುಂಬ ನಮ್ಗೆ ಲಾಸ್ ಅದಕ್ಕೋಸ್ಕರ ನಾವು ಶುಚಿಯಾಗಿರ್ಬೇಕಂದ್ರೆ ಪ್ರಪ್ರಥಮವಾಗಿ ಅನಗತ್ಯವಾಗಿ ಪರಿಸರ ಹಾಳು ಮಾಡೋದನ್ನು ಸ್ಟಾಪ್ ಮಾಡಬೇಕು ಆವಾಗ ಪರಿಸರ ಮತ್ತು ಪರಿಸರ ಗಿಡಗಮನೆಗಳನ್ನ ಹೆಚ್ಚಿಸಬೇಕು ನಾವು ಕಾಟಾಚಾರಕ್ಕೆ ಮಾತ್ರ ಇದನ್ನ ಮಾಡಬಾರ್ದು ಏನಂದರೆ ಈಗ ನಾವು ಪರಿಸರ ದಿನಾಚರಣೆ ಅಂತ ಒಂದು ಆಚರಣೆಯನ್ನ ಪ್ರತೀ ವರ್ಷ ಮಾಡ್ತೇವೆ ಯಾವತ್ತು ಮಾಡ್ತೇವೆ ಜೂನ್ ಐದಕ್ಕೆ ಮಾಡ್ತೇವೆ ಪರಿಸರ ದಿನಾಚರಣೆ ಅಂತ ಅದನ್ನು ಆ ದಿನಕ್ಕೆ ಮಾತ್ರ ಸೀಮಿತವಲ್ಲದೇ ಪ್ರತಿ ದಿನ ಅಂದರೆ ಈಗ ಯಾವುದೇ ಒಂದು ಸನ್ನಿವೇಶ ಬಂದಾಗಲೂ ನಾವು ಆ ಪರಿಸರದ ಬಗ್ಗೆ ಕಾಳಜಿಯನ್ನು ತೋರಿಸಬೇಕು ಆ ದಿನ ಒಂದು ಎಲ್ಲರೂ ಹೋಗಿ ಒಂದೊಂದು ಗಿಡ ನೆಟ್ಟು ಕೂಡಲೇ ಏನೂ ಉಪಯೋಗ ಇಲ್ಲ ಪ್ರತಿ ಸರ್ತಿ ನಾವು ಏನೇ ಫಂಕ್ಷನಲ್ಲಾದರೂ ನಾವು ಆ ಬೆಳವಣಿಗೆಯನ್ನು ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಅಂದರೆ ಒಬ್ಬರಿಗೆ ಗಿಡ ಕೊಡೋದರಿಂದ ಅವ್ರು ಹೋಗಿ ತಮ್ಮ ಮನೆಲ್ಲಿ ಗಿಡ ಬೆಳೆಸುದರಿಂದ ಒಂದು ಅವರಿಗೂ ಸುತ್ತಮುತ್ತಲು ಹಚ್ಚಹಸಿರಾಗಿ ಒಳ್ಳೆಯ ಗಾಳಿ ಸಿಗುತ್ತೆ ಇದರಿಂದ ನಮ್ಮ ಉಸಿರಾಟಕ್ಕೂ ಒಳ್ಳೆಯದು ಗಾಳಿ ಎಲ್ಲರೂ ಹಾಗೆ ಮಾಡ್ತಾ ಹೋದರೆ ಪರಿಸರವೂ ಶುದ್ಧವಾಗಿರುತ್ತೆ ಎಲ್ಲರಿಗೂ ಉತ್ತಮ ಗಾಳಿ ಮ ಸಿಗುತ್ತೆ ಇದರಿಂದ ಹೆಚ್ಚಾದ ಗಿಡಮರಗಳಿಂದ ಮಳೆಯೂ ಕಾ ಕಾಲ ಕಾಲಕ್ಕೆ ಸರಿಯಾಗಿ ಬರುತ್ತೆ ಮತ್ತು ಪ್ರವಾಸೋದ್ಯಮ ಹೋದಾಗಲೂ ಏನು ಮಾಡ್ತಾರೆ ಅಂದರೆ ಪರಿಸರವನ್ನು ಇದು ಅಶುದ್ಧ ಮಾಡ್ತಾರೆ ಏನು ಮಾಡ್ತಾರೆ ಹೋದ್ದು ತಿಂದು ಮಾಡಿದ್ದನ್ನೆಲ್ಲ ಅಲ್ಲಲ್ಲಿ ಬಿಸಾಡಿಬಿಡ್ತಾರೆ ಅದಕ್ಕೋಸ್ಕರನಂತನೇ ಅಲ್ಲಿ ಕಸದಬುಟ್ಟಿಗಳನ್ನು ಇಟ್ಟಿರ್ತಾರೆ ನಾವು ಪ್ರವಾಸತಮಕ್ಕೆ ಹೋದಾಗ ಅರಣ್ಯದಲ್ಲಾಗಲಿ ಅಥವಾ ನದೀತೀರದಲ್ಲಾಗಲಿ ಪರ್ವತಗಳ ಮೇಲಾಗಲಿ ಎಲ್ಲಿ ಹೋದರು ನಾವು ಎಲ್ಲಿ ಕಸದ ಬುಟ್ಟಿಗಳನ್ನ ಇಟ್ಟಿದೇವೊ ಅಲ್ಲೇ ಅದನ್ನು ತಕೊಂಡೋಗಿ ಏನು ಕಸ ಇರುತ್ತೆ ಅದನ್ನು ಅದಕ್ಕೆ ಹಾಕಬೇಕು ಅದನ್ನ ಬಿಟ್ಟು ನಮಗೆ ಬೇಕಾಬಿಟ್ಟಿ ಅಂದ್ಕೊಂಡು ಇದು ಮಾಡೋದು ಇದರಿಂದ ಎಲ್ಲ ಕೆಲವ್ರು ಏನು ಮಾಡ್ತಾರಂದರೆ ಪ್ರವಾಸಿದನ ಹೋಗ್ತಾರೆ ಅಥವಾ ಅರಣ್ಯದಲ್ಲಿ ಅಥವಾ ನದಿಗಳ ಹತ್ತಿರ ಹೋದಾಗ ಪರ್ವತದ ಮೇಲೆ ಏನೇನಿದೆ ಅದನ್ನೆಲ್ಲ ಬಿಸಾಡಿಬಿಡ್ತಾರೆ ಅದು ನಾವು ಮಾಡೋದು ದೊಡ್ಡ ತಪ್ಪು ಎಲ್ಲರಿಗೂ ಹೇಳಕ್ಕಾಗಲ್ಲ ಆದರೆ ಒಬ್ಬರು ಮಾಡೋದನ್ನ ನೋಡಿ ಇನ್ನೊಬ್ಬರು ಕಲಿತಾ ಹೋದರೆ ಇದರಿಂದ ನಾವು ಸ್ವಲ್ಪವಾದರೂ ಪರಿಸರನ ರಕ್ಷಣೆಯನ್ನು ಮಾಡ್ಬೋದು ಯಾಕಂದರೆ ಪರಿಸರ ರಕ್ಷಣೆ ಒಬ್ರ ಹೊಣೆ ಅಲ್ಲ ನಮ್ಮೆಲ್ಲರದು ಹೊಣೆ